ಹಲೋ ಹೇಳಿ ಹಾಂ ನಮಸ್ತೆ ಹೇಳಿ ಹಾಂ ಲೈಬ್ರರಿಯೆ ಹೇಳಿ ಮೇಡಮ್ ಹಾಂ ಬಂದಿದೆ ಮೇಡಮ್ ಬಂದಿದೆ ಒಂದು ಸಲ ಆಫೀಸಿಗೆ ವಿಸಿಟ್ ಮಾಡಿ ಮೇಡಮ್ ಸ್ಪೇಸ್ ಎಲ್ಲ ಚೆನ್ನಾಗಿದೆ ಓದೋದಕ್ಕೆ ಹಾಂ ಬುಕ್ಸ್ ಎಲ್ಲ ಹೊಸ ಹೊಸ ಬುಕ್ಸ್ ಬಂದಿದೆ ಆಫೀಸ್ ಹತ್ರ ಬನ್ನಿ ಮೇಡಮ್ ಡಿಟೇಲ್ಸ್ ಎಲ್ಲ ಹೇಳ್ತೀವಿ ಹ್ಞೂ ಲೈಬ್ರರಿ ಹತ್ರ ಬನ್ನಿ ಓದೋದಕ್ಕೆ ಸ್ಪೇಸ್ ಎಲ್ಲ ಚೆನ್ನಾಗಿದೆ ಬಂದು ನೋಡ್ಕೊಳ್ಳಿ ನಿಮ್ಗೆ ಇಷ್ಟ ಆದರೆ ಬ ಆ ಲೈಬ್ರರಿ ಹತ್ರ ಬನ್ನಿ ಮೇಡಮ್ ಹೇಳ್ತೀವಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀವಿ ಹೊಸ ಹೊಸ ನ್ಯೂ ಬುಕ್ಸ್ ಎಲ್ಲ ಬಂದಿದೆ ಹಳೇದು ಯಾವುದೂ ಇಲ್ಲ ಎಲ್ಲ ಹೊಸ ಬುಕ್ಸೆ ಚೆನ್ನಾಗಿದೆ ಇಲ್ಲೆ ಕುತ್ಕೊಂಡು ಓದ್ಬೋದು ಇಲ್ಲ ಬೇಡ ನಾವು ಮನೆಗೆ ಹೋಗ್ ತಗೊಂಡು ಹೋಗ್ತೀವಿ ಅಂದರೆ ನೀವು ಮನೆಗೂ ತಗೊಂಡು ಹೋಗ್ಬೋದು ಏನೂ ಪ್ರಾಬ್ಲಮ್ ಇರೋಲ್ಲ ಹಾಂ ಕಳಿಸ್ತೀನಿ ಇಲ್ಲೇ ಬನ್ನಿ ಮೇಡಮ್ ಒಂದು ಸಲ ವಿಸಿಟ್ ಮಾಡಿ ಲೈಬ್ರರಿಗೆ

ಹಾಂ ಸರಿ ಮಿಸ್ ಮಾ ಹಾಂ ಹಾಂ ಸರಿ ಶೇರ್ ಮಾಡ್ತೀನಿ ಬನ್ನಿ ಒಂದು ಸಲ ಬಂದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಹೋಗಿ ಸರಿ ಸರಿ ತ್ಯಾಂಕ್ ಯು